ಹಾಯ್ ಅಲೋ ನಮಸ್ಕಾರ ಮೇಡಮ್ ನಾನು ಮೀಶೋಲಿ ಒಂದು ಕುರ್ತ ತಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅದು ಯೆಲ್ಲೋ ಕುರ್ತ ನನಗೆ ಮಿಶೋ ಅಂದ್ರೆ ತುಂಬ ಇಷ್ಟ ಅದರಲ್ಲೆ ನಾನು ಎಲ್ಲಾ ಪರ್ಚೇಸ್ ಮಾಡ್ತೀನಿ ಬಟ್ಟೆ ಆಗಲೀ ಕಿಚನ್ ಐಟಮ್ಸೇ ಆಗಲೀ ಏನಾದರೂ ಸರಿ ತುಂಬ ಕ್ವಾಲಿಟಿ ಮತ್ತು ಎಲ್ಲ ಅದರಲ್ಲಿ ಚೆನ್ನಾಗಿರುತ್ತೆ ಹಂಗಾಗಿ ರೀಸೆಂಟಾಗಿ ಒಂದು ಕುರ್ತ ತಗೊಂಡಿದ್ದೆ ಅದೂ ಒಂದು ಫಂಕ್ಷನ್ ಇತ್ತು ಅಂತ ಹಾಕ್ಕೊಂಡು ಹೋಗಿದ್ದೆ ಪಾರ್ಟಿಗೆ ನನ್ನ ಫ್ರೆಂಡ್ಸೆಲ್ಲ ಕೇಳಿದರು ಎಷ್ಟು ಇದು ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡೇ ಏನೂ ಅಂತ ಕೇಳಿದಾಗಾ ನಾನು ಹೇಳ್ದೆ ಹಿಂಗೆ ಮೀಶೋಲಿ ತಗೊಂಡೇ ಅಂತ ಹೀಗೆ ಅಂದಿದಕ್ಕೆ ಅವರು ಅಂದರು ತುಂಬ ಚೆನ್ನಾಗೈತೆ ಎಷ್ಟು ಚೆನ್ನಾಗೈತೇ ಎಷ್ಟು ಏನು ಅಂತ ಕಾಸ್ಟ್ ಕೇಳಿದರು ನಾನು ಇಷ್ಟು ಅಂದಿದ್ದಕ್ಕೆ ಇಷ್ಟು ಕಡಿಮೆ ಬೆಲೆಗೇ ಇಷ್ಟೊಂದು ಚೆನ್ನಾಗಿರೋದೆಲ್ಲ ಸಿಗುತ್ತಾ ಮಿಶೋಲ್ಲಿ ಪಾರ್ಟಿವೇರಿಗೆಲ್ಲ ಹಾಕ್ಕೋಬೋದು ಎಲ್ಲಾದರೂ ಹಾಕ್ಕೋಬೋದು ನನಗೂ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಅಂತ ನನ್ನ ಫ್ರೆಂಡ್ ಹೇಳಿದ್ರು ಎಲ್ಲರೂ ಹಂಗೆ ಅಂದ್ರು ಹಂಗಾಗಿ ಸೋ ನಾನೂ ಮೀಶೋಲ್ಲೆ ನಾನು ಎಲ್ಲಾ ಪರ್ಚೇಸ್ ಮಾಡೋದು ನನ್ನ ಮಗಳಿಗೂ ಅಲ್ಲೇ ನನ್ನ ಹಸ್ಬೆಂಡಿಗೂ ನನ್ನ ಮಗನಿಗೂ ಎಲ್ಲರಿಗೂ ಅಲ್ಲೇ ಪರ್ಚೇಸ್ ಮಾಡ್ತೇನೆ ನನ್ನ ಮಗಳಿಗೂ ತಗೊಂಡಿದ್ದೆ ಒಂದು ಫ್ರಾಕು ತುಂಬ ಚೆನ್ನಾಗಿತ್ತು ಫ್ರಾಕೇ ಏನೇ ಫಂಕ್ಷನ್ ಆಗಲೀ ನಾನೂ ಮೀಶೋಲ್ಲೆ ಪರ್ಚೇಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದು ಫ್ರಾಕು ಅದು ನೀರು ಎಷ್ಟು ನೀರಿಗೆ ಹಾಕಿದ್ರೇನು ಅದು ಕಲರೇ ಹೋಗೋದಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಐರನ್ಲೆಸ್ ಕೂಡ ನಾವು ಐರನ್ ಮಾಡಬೇಕು ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಇನ್ನೇನಾದರೂ ಟೂಲ್ಸ್ ಏನಾದರೂ ತಗೋಬೋದು ಆದು ತುಂಬ ಚೆನ್ನಾಗಿತ್ತು ಒಂದು ದಿವಸ ತಗೊಂಡಿದ್ದೆ ಕಿಚನ್ ಐಟಮ್ಸು ಕಿಚನ್ ಕಂಟೈನರ್ಸು ಎಷ್ಟು ಚೆನ್ನಾಗಿ ಕಡಿಮೆ ಬೆಲೆಗೆ ಎಷ್ಟು ಚೆನ್ನಾಗಿರೋದು ಸಿಕ್ಕಿತು ಅಂದರೆ ಅಷ್ಟು ಚೆನ್ನಾಗಿರೋದು ಸಿಕ್ತು ತುಂಬ ಚೆನ್ನಾಗಿದೆ ಕಿಚನ್ ವೇ ಕಿಚನ್ ಐಟಮ್ಸು ಆಮೇಲೆ ಪೂಜಾ ಆರ್ಟಿಕಲ್ಸು ಪೂಜಾ ಐಟಮ್ಸು ಏನೇ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೀ ಆ ಈ ನನ್ನ ಎಲ್ಲಿ ಎಷ್ಟು ತಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳೇ ಆಗಲೀ ಏನೂ ಇದಾಗಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಮೀಶೋಲ್ಲೇ ಪರ್ಚೇಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಆಮೇಲೆ ಒಂದು ಸ್ಯಾರಿ ತಗೊಂಡಿದ್ದೆ ಸ್ಯಾರೀನೂ ಅಷ್ಟೇ ಎಷ್ಟು ಕಡಿಮೆ ಬೆಲೆಗೆ ಚೆನ್ನಾಗಿರೋ ಸ್ಯಾರಿ ಅಂದರೆ ಅಷ್ಟು ಚೆನ್ನಾಗಿರೋ ಸ್ಯಾರೀ ಸಿಗುತ್ತೆ ಎಲ್ಲ ರೇಟ್ದು ಸಿಗುತ್ತೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಮೀಶೋ ಅಂತಲೇ ನಾನು ಹೇಳ್ತೀನಿ ಅದರಲ್ಲಿ ಏನು ಎಷ್ಟು ಏನು ಬೇಕೋ ಎನಿ ಐಟೆಮ್ಸ್ ತಗೋಬೋದು ಕಿಚನ್ ಐಟಮ್ಸ್ ಬೆಡ್ ರೂಮಿಗೇ ಡೆಕೊರೇಟ್ ಮಾಡೋದು ಆಮೇಲೆ ಕಿಚನ್ನಿಗೆ ವಾಲ್ ಪೇಪರೇ ಆಗಲೀ ಹಾಲ್ಗೇ ಆಗಲೀ ಏನಕ್ಕೆ ಆಗಲೀ ಮೀಶೋಲಿ ತುಂಬ ಚೆನ್ನಾಗಿರುತ್ತೆ ಪ್ರತಿ ಒಂದು ಪ್ರೋಡಕ್ಟ್ಸು ಆಗಲಿ ಎಲ್ಲಾ ಸಿಗುತ್ತೆ ಅದರಲ್ಲಿ ಏನು ಬೇಕಾದರೂ ಸಿಗುತ್ತೆ ಸಿಗು ಸಿಗಲ್ಲಾಂತ ಐಟೆಮ್ಸೆ ಇಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿರ್ತದೆ ಕ್ವಾಲಿಟೀನು ಚೆನ್ನಾಗಿರುತ್ತೇನು ಕ್ವಾಂಟಿಟಿಯೂ ಚೆನ್ನಾಗಿರುತ್ತೆ ಅದರಲ್ಲಿ ದಿ ಬೆಸ್ಟ್ ಅಂತ ಹೇಳಬಹ್ದು ಮೀಶೋ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೀ ಆಮೇಲೆ ನಾನು ಫ್ಲೋರ್ ಮಾಪೂ ತಗೊಂಡಿದ್ದೆ ಅದು ಅಷ್ಟೇ ತುಂಬ ಚೆನ್ನಾಗಿಯೂ ಇತ್ತು ಎಷ್ಟು ದಿನ ಬಾಳಿಕೆ ಬಂತು ಅಂದರೆ ಅಷ್ಟು ದಿನ ಬಾಳಿಕೆ ಬಂತು ತುಂಬ ಚೆನ್ನಾಗಿತ್ತು ಮಾಫೇ ಆಗಲೀ ಆಮೇಲೆ ರೀಸೆಂಟ್ ಆಗಿ ಡೋರ್ ಮ್ಯಾಟ್ಗಳು ತಗೊಂಡೆ ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಡೋರ್ ಮ್ಯಾಟ್ಸು ನನಗೆ ರೀಸನೆಬಲ್ ರೇಟ್ ಅನಿಸ್ತು ತಗೊಂಡೆ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ ಏನು ಒಂದು ಪೆನ್ ಪೆನ್ಸಿಲ್ ಆದ್ರು ಏನು ಬೇಕು ಪರ್ಚೇಸ್ ಮಾಡ್ಬೋದು ಮೀಶೋ ಅಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಸರ್ ಅಷ್ಟೇ